ಹೌದಾ ಏನಾಗಿದೆ ಮ್ಯಾಮ್ ಹೌದಾ ಅಂದ್ರೆ ಏನಾಗಿದೆ ಹೌದಾ ಅಂದ್ರೆ ಎಷ್ಟು ದಿನ ಆತು ರೀ ಹೌದೇನು ರೀ ಯಾವ್ದಾದರು ಮೆಡಿಸಿನ್ ತಗೊಂಡಿದ್ರೇನು ರೀ ಹೌದು ಯಾವ್ದು ತಗೊಂಡಿದ್ರಿ ಹೇಳಿ ಹೌದಾ ಈಗ ಹುಷಾರಾಯ್ದಾವ ಹೌದು ರೀ ಇವಾಗ ಬರ್ತೀರಾ ನೀವು ಕ್ಲಿನಿಕ್ ಹತ್ತಿರ ಹೌದಾ ಎಷ್ಟು ಗಂಟೆಗೆ ಬರ್ತೀರಿ ಹೌದು ರೀ ಬರುವಾಗ ಸ್ವಲ್ಪ ನೀವು ಯಾವ ಗುಳ್ಗಿ ಗಿಳ್ಗಿ ತಗೊಂಡೀರ ಅಲ್ಲಾ ಅದನ್ನ ಎಲ್ಲಾನು ತಗೊಂಡು ಬರ್ರಿ ಹಾಗೆ ಸ್ವಲ್ಪ ಜಲ್ದಿನು ಬರ್ರಿ ಕ್ಲಿನಿಕ್ಕಿಗ ಮತ್ತು ಏನಾದರು ಹುಷಾರಿಲ್ಲವಾ ಜ್ವರ ಅಷ್ಟೇನಾ ಹೌದು ರೀ ಮತ್ತೆ ರೀ ಸರಿ ತಗೋರಿ ಹಂಗೆ ಅಂದ್ರೆ ಬರುವಾಗ ನೀವು ನೀವು ಯಾವ್ದಾದರು ಗುಳ್ಗಿ ತಗೊಂಡಿದ್ದರೆ ನಿಮ್ಮ ಹತ್ತಿರ ಯಾವ್ದಾದರು ಗುಳ್ಗಿ ಚೀಟಿಗಳು ಇದ್ದರೆ ತಗೊಂಡು ಬರ್ರಿ ನಾವು ಒಂದು ಸರ್ತಿ ಕ್ಲಿನಿಕ್ಕಿಗೆ ಬಂದ್ಮೇಲೆ ಚೆಕ್ಅಪ್ ಮಾಡ್ತೀವಿ ರೀ ಅದು ಏನಾದರು ನಾರ್ಮಲ್ ಇದ್ದರೆ ಬರಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳ್ಸ್ತೀವಿ ರೀ ಜಾಸ್ತಿ ಜ್ವರ ಗಿರ ಇದ್ದರೆ ಅಡ್ಮಿಟ್ ಮಾಡ್ಸ್ಕೊಳ್ಳೋಣ ಅಂತ ಬರ್ತೀರ ಅಲ್ಲಾ ಹ್ಞೂ ಸರಿ ರೀ